ಹಾಂ ಫೀರಿಯಸ್ ಫಿಶ್ ಶಾಪಾ ಹಾಂ ಅಣ್ಣ ನಾವು ಇಲ್ಲೇ ಕಸ್ಟಮರ ನಮ್ಮ ಫ್ರೆಂಡ್ ನಿಮ್ಮ ನಿಮ್ಮ ಅಂಗ್ಡಿಗೆ ಬಂದಿದ್ದರು ಚೆನ್ನಾಗಿತ್ತು ಫಿಶ್ಶು ಫ್ರೆಶ್ ಅದಾವು ಅಂತ್ಹೇಳಿದರು ಅಣ್ಣ ಇದು ನಿಮ್ತಲ್ ಕ್ಯಾಟಲ್ ಫಿಶ್ ಐತಲ್ಲ ಎರಡ್ನೂರ ಐವತ್ತು ಕೆಜಿ ಐತಣ್ಣ ಫ್ರೆಶ್ ಐತಿ ಹ್ಞೂ ಹ್ಞೂ ಆಗಲ್ಲ ಫಿಶ್ ಆಯಿತು ಪಾಂಪ್ಲೆಂಟ್ ಅಣ್ಣ

ಹಾಂ ಹಾಂ ಹಾಂ ದೊಡ್ಡ ಸೈಜು ಸಣ್ಣ ಸೈಜ್ ಅಲ್ಲಿ ಸಿಗ್ತವ ನು ಒಂದೇ ಸೈಜ್ ಅದಾವ ಹಾಂ ಹಾಂ ಹಾಂ ಹಾಂ

ಅಣ್ಣ ನಾನು ಇದು ಕೇಳಕತ್ತಿ ಏನಂದ್ರ ಅಕಸ್ಮಾತ್ ನಾವು ಈಗ ಆರ್ಡ್ರ್ ಮಾಡಿ ಹೋದ್ರೆ ಓಮ್ ಡೆಲಿವರಿ ಮನಿಗೆ ತಂದು ಕೊಡ್ತಿರಲ್ಲಾ

ಅಲ್ಲ ಅಣ್ಣ ಮತ್ತು ಹೋಮ್ ಡಿಲಿವರಿ ಕೊಡ್ತಿರಲ್ಲಾ ಹ್ಞೂ ಓಮ್ ಡೆಲಿವರಿ ಕೊಟ್ಟರೆ ಆಯಿತು

ಹಾಂ ನಾವು ನೋಡಣ್ಣ ಬೆಳಗ್ಗೆ ಬೇಕಾಗತ್ತೆ ಯಾಕಂದರೆ ನಾವು ಸೊಲ್ಪ ಫಂಕ್ಷನ್ಗಳು ಇರ್ತವ ಅದಕ್ಕ ನಾವು ಆರ್ಡ್ರ್ ಮಾಡಿದರೆ ಹಂಗ ಓಮ್ ಡಿಲಿವರಿ ಕೊಡ್ತಿರ ಅಂತ ಕೇಳ್ದೆ ಯಾಕಂದರೆ ಅಂದರೆ ಡಿಲಿವರಿ ಕೊಡ್ತಿರ ಅದಕ್ಕೇನು ಮತ್ತೆ ಅಮೌಂಟ್ ಏನು ಜಾಸ್ತಿ ಐತ ಏನು ನಾರ್ಮಲ್ ಅಮೌಂಟ್ ಕೂಡ ಹಾಕ್ತಿರ ಯಾಕಂದ್ರೆ ನಾವು ಹ್ಞೂ ಹ್ಞೂ ಹ್ಞೂ ಹ್ಞೂ ಅಂದರೆ ಈಗ ನಮಗೆ ಪಾಂಪ್ಲೆಂಟು ಮತ್ತು ಕ್ಯಾಟಲ್ ಫಿಶ್ ಅದವಲ್ಲಾ ನಮ್ಮ ಫೆ ರಿಲೇಷನ್ ಅವ್ರ ಫಂಕ್ಷನ್ ಫ್ರೆಂಡ್ ಸರ್ಕಲ್ ಬರಕತ್ತಾರ ಅದಕ್ಕೆ ಸೊಲ್ಪ ಜಾಸ್ತಿ ಬೇಕಾಗ್ತವೆ ಒನ್ನೊಂದು ಹತ್ತು ಹದಿನೈದು ಕೆಜಿ ಹಿಂಗೆ ಬೇಕಾಗ್ತವ ಅದೇ ಅದ್ನ ನೀವೇ ಕ್ಲೀನ್ ಮಾಡ್ಬೇಕು ಸರ್ ಹಾಂ ಅಣ್ಣ ಅದೇ ನೀವೇ ಕ್ಲೀನ್ ಮಾಡಿ ಕೊಡ್ಬೇಕು ಅಂದೆ

ಓಕೆ ಅಣ್ಣ ಬರ್ತಿವಿ ತಾಳು ಅಣ್ಣ ನಿಮ್ಮ ಅಂಗ್ಡಿಗೆ ಬರ್ತೀವಿ ಸ್ವಲ್ಪ ನೋಡ್ಕ್ಯಂಡೂ ಮ ನಿಮಗು ಸೊಪ್ಪ ಮುಖ ಪರಿಚಯ ಆದ್ರೆ ಚೆನ್ನಾಗಿರ್ತಲ್ಲ ಹಾಂ ಬರ್ತೀವಿ ಅಣ್ಣ ತ್ಯಾಂಕ್